ನಾವು ಲಾಕ್ಡೌನಿನಲ್ಲಿ ಯೂಟ್ಯೂಬ್ ಮೂಲಕ ಅಡುಗೆ ಮಾಡುವುದನ್ನು ನೋಡಿಕೊಂಡು ಕೇಕ್ ಮಾಡುವುದು ಮತ್ತು ಸಿಹಿ ತಿಂಡಿಗಳನ್ನು ಹೇಗೆ ಮಾಡುವುದು ಎಂದು ನೋಡಿಕೊಂಡು ಕಲಿತುಕೊಂಡಿದ್ದೇವೆ ಕೇಕು ಮತ್ತು ಜಾಮೂನು ಇವುಗಳನ್ನು ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಮಾಡಿದ್ದೇವೆ ನನಗೆ ಯೂಟ್ಯೂಬ್ನಿಂದ ತುಂಬಾ ಸಹಾಯ ಆಗಿದೆ ಏಕೆ ಎಂದರೆ ನಮಗೆ ಬರದೇ ಇರುವಂತಹ ಅಡುಗೆಯನ್ನು ನಾವು ಅದರಲ್ಲಿ ನೋಡಿಕೊಂಡು ಸಲೀಸಾಗಿ ಮಾಡಬಹುದು ಅದಕ್ಕೆ ನಮಗೆ ಯಾವ ತಿಂಡಿ ಬರುವುದಿಲ್ಲ ಆ ತಿಂಡಿಯನ್ನು ಯೂಟ್ಯೂಬ್ ಮೂಲಕ ನೋಡಿಕೊಂಡು ಮಾಡುತ್ತೇವೆ ಅದರಲ್ಲಿ ನನಗೆ ಇಷ್ಟವಾದದ್ದು ಕೇಕು ನಾನು ಕೇಕನ್ನು ನೋಡಿ ಮಾಡಿದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ನಮ್ಮ ಮಕ್ಕಳಿಗೆ ಗಂಡನಿಗೆ ಅತ್ತೆಯವರಿಗೆ ನೀಡಿದೆ ಅವರು ತಿಂದು ತುಂಬ ಚೆನ್ನಾಗಿ ಬಂದಿದೆ ಕೇಕು ಎಂದು ಹೇಳಿದರು ನನಗೆ ತುಂಬ ಖುಷಿಯಾಯಿತು